ನನಗೆ ಈ ಬರೆಯುವ ಹವ್ಯಾಸ ಬಂದದ್ದು ಚಿಕ್ಕ ವಯಸ್ಸಿನಿಂದ ನಮ್ಮ ತಾಯಿಯಿಂದ ಅಂಥೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ತಾಯಿ ಒಗಟುಗಳನ್ನು ಕವಿತೆಗಳನ್ನು ಬರಿತಾ ಇದ್ದರು ಅದನ್ನೆಲ್ಲ ನೋಡಿ ನೋಡಿ ನನಗೂ ಒಂದು ಪ್ರೇರಣೆ ಸಿಕ್ಕಿತು ನನಗೂ ನಾನು ಬರಿಬೇಕು ಅಂತ ಒಂದು ಹಂಬಲ ಸ್ ಪ್ರಾರಂಭ ಆಯಿತು ಹಾಗೆ ನಾನು ಚಿಕ್ಕ ವಯಸ್ಸಿನಲ್ಲೇ ಬರಿತಾ ಇದ್ದೆ ಆದರೆ ಅವನ್ನು ಎಲ್ಲೇ ಆದರೂ ಪ್ರಕಟಗೊಳಿಸೋದಾಗಲಿ ಕವನ ಸಂಕಲನಗಳನ್ನ ಪುಸ್ತಕಗಳನ್ನು ಪ್ರಕಟಗೊಳಿಸೋದಾಗಲಿ ಹೊರ ತರುವುದಾಗ್ಲಿ ನಾನು ಮಾಡಿರಲಿಲ್ಲ ಹೀಗೆ ಇದು ಬೆಳೆಯುತ್ತಾ ಬಂತು ಮುಂದೆ ನಾನು ಡಿಗ್ರಿ ಮುಗಿಸಿ ಜಾಬಿಗೆ ಸೇರಿದಾಗ್ಲು ಆವಾಗ ಒಂದು ಈವಾಗ ಒಂದು ಹೀಗೆ ಬರಿತಾ ಇದ್ದೆ ಆದರೆ ಇದಕ್ಕೆ ಪೂರಾ ನನಗೆ ಪ್ರತಿ ಹ ನೂರು ಹಂಡ್ರೆಡ್ ಪರ್ಶೆಂಟ್ ನನಗೆ ಅವಕಾಶ ಸಿಕ್ಕಿದ್ದು ಕೊರೋನ ಅವಧಿಯಲ್ಲಿ ಅನೇಕ ಸಾಹಿತ್ಯಿಕ ಗ್ರೂಪುಗಳು ವಾಟ್ಸ್ಆ್ಯಪ್ನಲ್ಲಿ ಬಂದು ನಿಮ್ಗೆ ಹವ್ಯಾಸ ಇದ್ದರೆ ಜಾಯಿನ್ ಆಗಿರಿ ಜಾಯಿನ್ ಆಗಿರಿ ಅಂದಾಗ ನಾನು ಜಾಯಿನ್ ಆದೆ ಆಮೇಲೆ ಅವರು ಪ್ರತಿ ವಾರದಲ್ಲಿ ಒಂದೋ ಎರಡೋ ಹೀಗೆ ವಿಷಯಗಳನ್ನು ಕೊಡ್ತಾಯಿದ್ದರು ಆ ವಿಷಯಗಳಲ್ಲಿ ಮೇಲೆ ಬರೆದು ಬರೆದು ಕಳಿಸೋದು ಆಮೇಲೆ ಆಲು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಬಂದಾಗ ಒಂಥರ ಅದು ಪ್ರೋತ್ಸಾಹ ಇನ್ನೂ ಬರಿಬೇಕು ಅವರು ಏನು ಕೊಟ್ಟರೂ ಬರಿಬೇಕು ಪ್ರತಿವಾರ ಕಾಯ್ತಿದ್ದೆ ಯಾವ ವಿಷಯ ಕೊಡ್ತಾರೆ ಬರಿಬೇಕು ನಾನು ವಾಟ್ಸ್ಆ್ಯಪ್ ಅಂತ ಹಾಗೆಯೇ ಚುಟುಕುಗಳು ಟಂಕಾ ಹಯ್ಕುಗಳು ಹನಿಗವನಗಳು ರುಬಾಯಿಗಳು ಹೀಗೆ ಕವಿತೆಗಳು ಹೀಗೆ ಅನೇಕ ಪ್ರಕಾರಗಳಲ್ಲಿ ಅಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಬರಿತಾ ಹೋದೆ ಸುಮಾರು ಬರೆದಿದ್ದೀನಿ ಆದರೆ ನಾನೇನು ಅವನೇನು ಬುಕ್ಕು ಪುಸ್ತಕ ರೂಪದಲ್ಲಿ ಹೊರತಂದಿಲ್ಲ ಆದರೆ ಕೆಲವು ಪ್ರಕಾಶನದವರು ಗದಗಿನ ಅಶ್ವಿನಿ ಪ್ರಕಾಶನದವ್ರು ವಿಜಯಪುರದ ಪ್ರಕಾಶನದವ್ರು ನನ್ನ ಕವಿತೆಗಳನ್ನು ತಮ್ಮ ಕವನ ಸಂಕಲನಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಆದರೆ ನಾನೇ ವೈಯುಕ್ತಿಕವಾಗಿ ಯಾವುದೇ ಒಂದು ಪುಸ್ತಕವನ್ನು ಹೊರಗೆ ತಂದಿಲ್ಲ ಅದಕ್ಕೆ ಇನ್ನೂ ಸಂದರ್ಭ ಕೂಡಿ ಬಂದಿಲ್ಲ ಅಂತಲೇ ನಾವು ಹೇಳ್ಬೋದು ಹೀಗೆ ನನ್ನ ಹವ್ಯಾಸ ಪ್ರಾರಂಭ ಆಯಿತು ಅದಕ್ಕೆ ಬಹಳ ಪ್ರೋತ್ಸಾಹ ಸಿಕ್ಕಿದ್ದು ಕೊರೋನ ಅವಧಿಯಲ್ಲಿ ಯಾಕೆಂದರೆ ಹೊರಗೆ ಹೋಗಲು ಅವಕಾಶ ಇರಲಿಲ್ಲ ನಾವು ಅನೇಕ ಆಫ್ಟರ್ ರಿಟ್ಯಾರ್ಮೆಂಟ್ ಅನೇಕ ಸಂಘ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೇನೆ ಆದರೆ ಕೊರೋನ ಅವದಿಯಲ್ಲಿ ಎಲ್ಲಿ ಹೋಗಲು ಅವಕಾಶ ಇಲ್ಲದರಿಂದ ಮನೆಯಲ್ಲೇ ಇದ್ದುದರಿಂದ ಈ ಕಡೆ ನಿವೃತ್ತಿಯೇ ಆದುದರಿಂದ ನನಗೆ ಭಾಳ ಸಮಯ ಸಿಕ್ಕಿತು ಬರೆಯೋದಕ್ಕೆ ಆಮೇಲೆ ಅವರು ಹೊಸ ಹೊಸ ಹೊಸ ವಿಷಯಗಳನ್ನು ಕೊಟ್ಟ ಹಾಗೆ ನಾನು ಅದನ್ನ ಬರಿತಾ ಹೋದೆ ಹೀಗಾಗಿ ಸುಮಾರು ಐದುನೂರರಿಂದ ಸಾವಿರ ಕವನಗಳನ್ನು ಬರೆದಿರ್ಬೋದು ಆದರೂ ಇನ್ನೂ ಅವನ್ನ ಪ್ರಕಟಗೊಳಿಸಿಲ್ಲ ನಾನು ಅನೇಕ ಬಹುಮಾನಗಳು ನನಗೆ ಬಂದವು ಪ್ರಥಮ ದ್ವಿತೀಯ ಹೀಗೆ ಅನೇಕ ಬಹುಮಾನಗಳು ಬರ್ತಾಯಿದ್ದವು ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ಬರೆಯೋ ಒಂದು ಅವಕಾಶ ಸಿಕ್ತು ಅವರು ಅದಕ್ಕೆ ಸಂಬಂಧಪಟ್ಟಂಥ ಒಂದು ರೂಲ್ಸು ರೆಗ್ಯುಲೆಶನ್ ಕೂಡಾ ಹೇಳ್ತಾಯಿದ್ರು ಇದನ್ನ ಹೀಗೇ ಬರಿಬೇಕು ಇದನ್ನ ಹೀಗೆಯೇ ಬರಿಬೇಕು ಅಂತ ಹಾಗಾಗಿ ನನಗೆ ಅಲ್ಲಿ ಬರೆವಲ್ಲಿ ಒಂದು ಹಂಬಲ ಹೆಚ್ಚಾಯಿತು ಆಮೇಲೆ ಅವು ಅದಕ್ಕೆ ಪ್ರೋತ್ಸಾಹ ಸಿಕ್ಕಿದ್ದೆ ಅವರಿಂದ ಆ ಪ್ರೋತ್ಸಾಹ ಹೇಗಾಯ್ತು ಅಂತ ಅಂದ್ರೆ ಎಲ್ಲ ಪ್ರಕಾರಗಳಲ್ಲಿ ಹೀಗೆ ಅದೇ ಹನಿಗವನ ಟಂಕ ಹೈಕು ರುಬಾಯಿ ಚುಟುಕುಗಳು ಹೀಗೆ ಕವಿತೆಗಳು ನೀರ್ಗವಿತೆಗಳು ಮಕ್ಕಳ ಕವಿತೆಗಳು ಹೀಗೆ ಅನೇಕ ಪ್ರಕಾರಗಳಲ್ಲಿ ಅವ್ರು ಕೇಳ್ತಾಯಿದ್ರು ಅದೇ ರೀತಿ ಆ ರೂಲ್ಸ್ ಪ್ರಕಾರ ನಾನು ಬರಿತಾ ಹೋದೆ ಅದು ಬರೆದಿದ್ದಕ್ಕೂ ಎಷ್ಟೋ ಬಾರಿ ಅನೇಕ ಪ್ರಶಸ್ತಿಗಳು ಆಮೇಲೆ ಬಹುಮಾನಗಳು ನನಗೆ ಬಂದವು ಅದು ಒಂಥರ ಪ್ರೋತ್ಸಾಹ ಈಗೆ ಯಾವುದೇ ಕೆಲಸ ಮಾಡುವವರಿಗೆ ಹೊಗಳಿಕೆ ಬೇಕು ಅಂತಲ್ಲ ಒಂದು ಪ್ರೋತ್ಸಾಹ ಬೇಕು ಯಾವಾಗಲೂ ಆ ಪ್ರೋತ್ಸಾಹ ಕೊಡೋದರಿಂದ ನಾವು ಇನ್ನೂ ಬರಿಬೇಕು ಇನ್ನೂ ಹೆಚ್ಚೆಚ್ಚು ನಾವು ಇನ್ನೂ ಚೆನ್ನಾಗಿ ಬರಿಬೇಕು ಅಂತ ಒಂದು ಹವ್ಯಾಸ ಬೆಳೆಯುತ್ತೆ ಮನುಷ್ಯನಿಗೆ ಅದೇ ರೀತಿ ನನಗೂ ಆಯಿತು ಆಮೇಲೆ ನನಗೆ ಯಾವಾಗಲೂ ಬುಕ್ಸ್ ಓದುವುದು ಒಂದು ಮೊದ್ಲಾಗಿಂದನು ನನಗೊಂದು ಅದೊಂದು ಹಾಬಿ ಕ ಕತೆ ಪುಸ್ತಕ ಆಗಿರ್ಬೋದು ಕಾದಂಬರಿಗಳಾಗಿರ್ಬೋದು ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಆಗಿರ್ಬೋದು ಹಾಗೆಯೇ ಕವನ ಸಂಕಲನಗಳು ಅನೇಕ ಕವಿಗಳ ಕವನ ಸಂಕಲನಗಳನ್ನು ಮೈಸೂರು ಮಲ್ಲಿಗೆ ಆಗಿರ್ಬೋದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕವನಗಳಾಗಿರ್ಬೋದು ಹೀಗೆ ಅನೇಕ ಲಕ್ಷ್ಮಿ ನಾರಾಯಣ ಭಟ್ರು ಕವನಗಳಾಗಿರ್ಬೋದು ಒಂದು ಹವ್ಯಾಸ ನನಗೆ ಶಿವರುದ್ರಪ್ಪನವರ ಕವನಗಳು ಹೀಗೆ ಓದ್ತಾ ಓದ್ತಾ ಓದ್ತಾ ಒಂದು ಶಬ್ದ ಭಂಡಾರ ಹೆಚ್ಚಾಯಿತು ಆಮೇಲೆ ನನಗೆ ವಿಷಯ ಸಿಗ್ತಾ ಹೋಯಿತು ಕವನಗಳನ್ನು ಬರೆಯೋದಕ್ಕೆ ಹಾಗಾಗಿ ನ ಬರಿತಾ ಹೋದೆ ಆದರೆ ಒಂದು ಶಿಸ್ತು ಬದ್ಧ ಕ್ರಮ ಅಂದರೆ ನನಗೆ ಅದನ್ನ ಹೇಳೋಕೆ ಆಗೋದಿಲ್ಲ ಯಾಕೆಂದರೆ ನಾನು ಬರಿಬೇಕು ಅಂತ ಪೆನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಕುಳಿತಿಲ್ಲ ಕೆಲಸ ಮಾಡ್ತಾ ಅಡುಗೆ ಮಾಡ್ತಾ ವಾಕ್ ಮಾಡ್ತಾ ಏನೋ ಹೊಳೆದ್ರೆ ಅದನ್ನ ಬಂದು ಬರ್ದಿಡೋದು ಆಮೇಲೆ ಅದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಶೀರ್ಷಿಕೆ ಕೊಡೋದು ಅದಕ್ಕೊಂದು ರೂಪು ರೇಶೆ ಕೊಡೋದು ಈ ರೀತಿ ನಾನು ಬರಿತಾ ಬಂದಿದ್ದೇನೆ ವಿನಃ ಅದಕ್ಕಾಗಿಯೇ ಬರಿಬೇಕಂತ ನಾನು ಕುಳಿತೇನು ನಾನು ಬರದಿಲ್ಲ ಈ ರೀತಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಹುಟ್ಟಿದ ಕವನಗಳು ನನಗೆ ವಾಕಿಂಗ್ ಮಾಡ್ತಾ ಆಗಿರ್ಬೋದು ಅಡುಗೆ ಮಾಡ್ತಾ ಆಗಿರ್ಬೋದು ಹೇಗೋ ಸುಮ್ಮನೆ ಕುಳ್ತಾಗ್ಲೂ ಏನೋ ಒಂದು ಯೋಚನೆ ಬಂದು ಬರೆದಿದ್ದು ಇದೆ ನಾನು ಆದರೆ ಅದಕ್ಕಾಗಿಯೇ ನಾನು ಟೈಮ್ ಇಟ್ಟುಕೊಂಡು ಬರಿಬೇಕು ಅಂತ ಕುಳಿತು ವಿಚಾರ ಮಾಡಿ ಬರೆದಿಲ್ಲ ಈ ರೀತಿ ನನ್ನದು ಒಂದು ಬರೆಯೋ ಹವ್ಯಾಸವನ್ನು ನಾನು ಬೆಳ್ಸ್ಕೊಂಡು ಬಂದಿದ್ದೀನಿ ಇನ್ನೂ ಬರಿತಾ ಇದ್ದೀನಿ ಆದರೆ ನಾನು ದಿನಚರಿ ಬರೆಯೋ ಹವ್ಯಾಸ ಅಂತೂ ನನಗಿಲ್ಲ ನಾನು ಬರೆದಿಲ್ಲ ಇದೆ ಕವನಗಳನ್ನು ಕತೆಗಳನ್ನು ಈ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ನಾನು ಬರಿತಾ ಬಂದಿದ್ದೇನೆ ಬರಿತಾ ಇದ್ದೇನೆ